ಒಂದು ಲಕ್ಷ ಹದಿನೇಳು ಸಾವಿರದ ಮೂವತ್ತು ರೂಪಾಯಿ ಎರಡು ಲಕ್ಷ ಮೂವತ್ತೇಳು ಸಾವಿರದ ಎಂಬತ್ತೇಳು ರೂಪಾಯಿ ಮೂರು ಲಕ್ಷ ನಲ್ವತ್ತೆಂಟು ಸಾವಿರದ ಅರುವತ್ತು ರೂಪಾಯಿ ನಾಲ್ಕು ಲಕ್ಷ ಎಪ್ಪತ್ತೆಂಟು ಸಾವಿರದ ತೊಂಬತ್ತು ರೂಪಾಯಿ ಐದು ಲಕ್ಷ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ